ಕೋಲ್ಡ್ ಆಗಿದೆ ಈವಾಗ ನಮ್ಮನೆಯಲ್ಲಿ ನಾನು ಎಲ್ಲ ಈ ಹೀಟರ್ಸ್ ಇದು ಇದೆ ಮಾಡ್ತೀನಿ ಹ್ಞೂ ಹಬೆ ಬಿಸಿನೀರಿಟ್ಟು ಹಬೆ ಹಾಕೋದು ಶುಂಠಿ ಕಷಾಯ ಎಲ್ಲ ಮಾಡಿ ಎಲ್ಲ ಕೊಡ್ತೀನಿ ಮನೆಯಲ್ಲೆ ಎಲ್ಲಾರ್ಗೂ ಶುಂಠಿ ಟೀ ಮಾಡಿ ಹಾಕಿ ಕೊಡ್ತೀನಿ ಕಷಾಯ ಹಾಕಿ ಮಾಡ್ತೀನಿ ಬಿಸಿನೀರಲ್ಲಿ ಇದು ಅಮೃತಾಂಜನ್ ಅವೆಲ್ಲ ಹಾಕಿ ಹಬೆ ಇಡ್ತೀನಿ ಬಿಸಿನೀರಲ್ಲಾಕಿ ಗ್ಯಾಸ್ಟ್ರಿಕ್ ಎಲ್ಲ ಆದ್ರೂ ನಾನು ಮಸಾಲೆ ಐಟಮು ಆಯಿಲ್ ಫುಡ್ಡು ಎಲ್ಲ ಅವಾಯ್ಡ್ ಮಾಡಿ ಆಚೆ ಫುಡ್ಡ್ ಎಲ್ಲಾನೂ ಅವಾಯ್ಡ್ ಮಾಡ್ತೀನಿ ಮನೆಯಲ್ಲಿ ಯಾರನ್ನೂ ಆಚೆ ಫುಡ್ ತಿನ್ನಕ್ಕೆ ಚ ತುಂಬ ಇಷ್ಟಪಡಲ್ಲ ನಾನು ಮನೆಯಲ್ಲೇ ಎಲ್ಲರ್ಗು ಏನು ಬೇಕೊ ಎಲ್ಲ ಕೇಳಿ ಮಾಡಿ ಹಾಕ್ತೀನಿ ಎಲ್ಲರ್ಗು ಮಾಡ್ಕೊಡ್ತೀನಿ ನಾನು ಮಸಾಲೆ ಐಟಮ್ಮು ಆಚೆ ಆಚೆ ಫುಡ್ಡು ಎಲ್ಲ ಅವಾಯ್ಡ್ ಮಾಡ್ಬಿಡ್ತೀನಿ ಏನು ಹೆಲ್ತೆಲ್ತ್ ಹೆಲ್ತಿ ಫುಡ್ಡ್ ಯಾವುದು ಚೆನ್ನಾಗಿರತ್ತೋ ಅದೇ ಅಬ್ಜರ್ವ್ ಮಾಡಿ ಇದು ಮಾಡಿ ಹೆಲ್ತಿ ಫುಡ್ಡೇ ಮಾಡಿ ಹಾಕ್ ಕೊಡ್ತೀನಿ ಮನೇಲಿ ಎಲ್ಲಾರ್ಗು ಯಾರ್ಯಾರ್ಗೆ ಏನು ಬೇಕು ಹಾಲು ಕಾಫಿ ಅಂಥವು ಎಂಥ ಆ ಕಾಫಿ ಟೀ ಎಲ್ಲಾನು ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಜ್ಯೂಸು ಕೂಲ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸನ್ನು ಆಚೆ ಕೂಲ್ ಡ್ರಿಂಕ್ಸ್ ಇರಲ್ಲ ಫ್ರೂಟ್ ಜ್ಯೂಸು ಅಂಥವೇ ಮಾತ್ರ ಕೊಡೆ ಕೊಡೋದು ಕಾಫಿ ಟೀ ಎಲ್ಲಾನೂ ಜಾಸ್ತಿ ಕುಡಿಬಾರದು ಅಂತ ಅವಾಯ್ಡ್ ಮಾಡ್ತೀನಿ ಮನೇಲಿ ಎಲ್ಲಾರ್ಗು ಇದು ಮಾಡ್ತಿನಿ ನಾನು ನಾವೂ ಅಷ್ಟೆ ಎಷ್ಟು ಹೆಲ್ತ್ ಹೆಲ್ತಿಯಾಗಿದ್ದರೆ ಮನೆಲಿ ಎಲ್ಲಾರ್ಗು ಅಷ್ಟು ಹೆಲ್ತಿಯಾಗಿ ಮಾಡ್ಬೇಕೊ ಅಡಿಗೆ ಮಾಡಾಕಬೌದು ಎಲ್ಲ ಫ್ರೆಶ್ ಆಗಿ ಬ ಮಾಡ್ಕೊಡ್ತೀನಿ ವ ಹಳೇದು ಎಲ್ಲ ಇದ್ಮಾಡಿ ಅಲ್ಲೇ ಫ್ರಿಡ್ಜಲ್ಲಿ ಮಡಗಿ ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ದು ಹಳೇದು ಮುಂದೆ ದಿನದು ಎಲ್ಲ ಬಿಸಿ ಮಾಡಿ ಎಲ್ಲ ಹಾಕಬಾರ್ದು ನಾನ್ವೇಜೆಲ್ಲಾನು ಬಿಸಿ ಮಾಡ್ಕೊಡಬಾರ್ದು ಫ್ರಿಜಲೆಲ್ಲಾವೆ ಇಟ್ಟು ಮಾ ನಾನ್ವೇಜಲ್ಲ ಐಟೆಮೆಲ್ಲ ಇಲ್ಗೋಡ್ ಫ್ರೆಶಾಗಿ ಆವಾಗ ಮಾಡಿ ಆವಾಗ ತಿನ್ಬೇ ತಿನ್ನಬೇಕು ಖಾಲಿ ಮಾಡಬೇಕು ಫ ನಾನ್ವೇಜ್ ಎಲ್ಲಾನು ಫ್ರಿಡ್ಜಲ್ಲಿ ಇಟ್ಟು ತಿನ್ನಬಾರ್ದು ವೆಜಿಟೇಬಲ್ಸು ಅಷ್ಟೆ ಫ್ರೆಶಾಗಿ ತಂದು ಫ್ರೆಶಾಗಿ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಫ್ರಿಡ್ಜಲ್ ತುಂಬ ದಿವಸ ಇಟ್ಟು ಮಾಡಿದ್ರೆ ಅದರಲ್ಲಿ ಇರೋದೂ ಇದೆಲ್ಲ ಎಳ್ಕೊಂಬಿಡಿರುತ್ತೆ ನೀರೆಲ್ಲ ಅವನ್ನೂ ಫ್ರಿಡ್ಜಲ್ಲಿ ಇಟ್ಟರೆ ಅದೊಂಥರ ಒಣಗಿದ ಥರ ಆಗಿ ಫ್ರೆಶಾಗಿ ಬರಕ ಬರಲ್ಲ ಅದು ಅದಕ್ಕೆ ನಾನು ಆವಾಗಿಂದು ಆವತ್ತೇ ತಂದು ತರಕಾರಿ ಎಲ್ಲಾನು ಸೊಪ್ಪು ಅಂಥವೇ ಜಾಸ್ತಿ ಯೂಸ್ ಮಾಡ್ತೀನಿ ತರಕಾರಿ ಎಲ್ಲಾನು ಆವತ್ತದು ಆವತ್ತು ತಂದು ಎಲ್ಲ ವೆರೈಟಿಸು ಇದು ಮಾಡ್ತೀನಿ ಇದ್ರಲ್ಲಿ ಎಲ್ಲಾದರಲ್ಲಿ ನಾನು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಹೆಲ್ತ್ಗೆ ಒಳ್ಳೇದು ಅಂತ ಅರಶಿನ ಬೆಳ್ಳುಳ್ಳಿ ಎಲ್ಲ ತಿಂದರೆ ಹೊಟ್ಟೆಯಲ್ಲಿ ಏನಾದರೂ ಹುಣ್ಣಾಗದು ಆ ಥರ ಯಾರದೂ ಇರಲ್ಲ ಸೊಪ್ಪುಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಮನೆಯಲ್ಲಿ ಸೊಪ್ಪು ತಿಂದರೆ ಒಳ್ಳೇದು ಕಣ್ಣುವೇಲ್ಲಾದು ಚೆನ್ನಾಗಿರತ್ತೆ ಪಪ್ಪಾಯ ಅಂಥವೆಲ್ಲನು ಕಣ್ಣಿಗೆಲ್ಲ ಒಳ್ಳೆಯದು ಹೆಲ್ತ್ಗೆ ಶುಗರ್ ಪೇಷಂಟ್ ಅವ್ರಗು ಪಪ್ಪಾಯ ಎಲ್ಲಾನು ಒಳ್ಳೆಯದು ಶು ಪಪ್ಪಾಯ ಎಲ್ಲ ಪ್ರೂಟ್ಸ್ ಐಟಮ್ ಎಲ್ಲ ಮನೆಲಿ ತಂದು ತಂದು ಮಡಗಿ ಎಲ್ಲರಿಗೂ ಹೆಲ್ತಿ ಫುಡ್ಡು ಡಯಟ್ ಫುಡ್ಡೇ ಕೊಡ್ತೀನಿ ಎಲ್ಲಾರ್ಗು ನ ನೈಟ್ ಟೈಮು ಅಷ್ಟೇ ಡಯಟ್ ಫುಡ್ಡು ಲಿಮಿಟ್ ಆಗಿ ಚಪಾತಿ ರೊಟ್ಟಿ ಅಂಥವೇ ಮುದ್ದೆ ಅಂಥವೇ ಮಾಡ್ಕೊಡ್ತೀವಿ ಹೆಲ್ತಿ ಫುಡ್ಡ್ ಅಲ್ವಾ ಅದಕ್ಕೆ ಅಂಥವೆ ಕೊಡ್ತೀವಿ ರೈಸ್ ಐಟೆಮ್ ಎಲ್ಲ ತಿಂದರೆ ಸ್ವಲ್ಪ ಇದಾಗಿ ಶುಗರ್ ಇರೋವ್ರ್ಗೆಲ್ಲ ಸೆಟ್ ಆಗಲ್ಲ ಅದಕ್ಕೆ ಹೆಲ್ತಿ ಫುಡ್ಡ್ ಚಪಾತಿ ಅಂಥವು ಮಾತ್ರ ಅವ್ರಿಗೆ ಮಾಡಿ ತಯಾರಿಸಿ ಅವಾಗಾವಾಗ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀವಿ ತ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಮನೆಯಲ್ಲಿ ನಾನ್ವೇಜು ಸ್ವಲ್ಪ ಕಡಿಮೆನೆ ತಿನ್ನೋದು ನಾನ್ವೇಜ್ ತಿಂತೀವಿ ಯಾವತ್ತಾದರೂ ರೇರು ಸೊ ಫ್ರೆಶೆ ತರಕಾರಿ ಹಣ್ಣುಗಳು ಅಂಥಾವು ತಿಂದರೆ ಎಲ್ಲಾರಿಗೂ ಹೊ ಹೆಲ್ತಿ ಇದು ಹೆಲ್ತು ನಿಮಗೂ ಚೆನ್ನಾಗಿರುತ್ತೆ ನಮಗೂ ಚೆನ್ನಾಗಿರುತ್ತೆ ಎಲ್ಲರೂ ಅಂಥವು ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ